ಜಾಹೀರಾತು ಅತ್ಯಂತ ಹೆಚ್ಚು ಜನರನ್ನು ಬಹಳಷ್ಟು ಕಡಿಮೆ ಸಮಯದಲ್ಲಿ ತಲುಪಬಹುದಾದಂತಹ ಒಂದು ಉತ್ತಮವಾದಂತಹ ಮಾರ್ಗ ಅಂತ ಹೇಳ್ಲಿಕ್ಕೆ ಆಗ್ಬೋದು ಈ ಹಿಂದಿನ ದಿನಗಳಲ್ಲಿ ಜಾಹೀರಾತುಗಳನ್ನು ವಿವಿಧ ಮಾರ್ಗಗಳಲ್ಲಿ ಕೊಡ್ತಾಯಿದ್ದರು ಉದಾಹರಣೆಗೆ ದೈನಂದಿನ ವಾರ್ತಾ ಪ್ರತಿಕೆಗಳು ವಾರ ಪ್ರತಿಕೆಗಳು ಮಾಸ ಪ್ರತಿಕೆಗಳು ಇತ್ಯಾದಿ ಅಥವಾ ರೇಡಿಯೋಗಳಲ್ಲಿ ಜಾಹೀರಾತುಗಳನ್ನು ಕೊಡುವಂತದ್ದು ಟಿವಿಯ ಮೂಲಕ ಜಾಹೀರಾತುಗಳನ್ನು ಕೊಡುವಂತದ್ದು ಅಲ್ಲಲ್ಲಿ ಬ್ಯಾನರ್ ಫ್ಲೆಕ್ಸ್ಗಳನ್ನು ಅಳವಡಿಸುವಂತದ್ದು ಅಥವಾ ವೈಯಕ್ತಿಕವಾಗಿ ಅದಕ್ಕೆ ಅಂತಲೇ ಕೆಲವರನ್ನು ನೇಮಿಸಿ ಅವರ ಮೂಲಕ ಜಾಹೀರಾತನ್ನು ಕೊಡುವಂತದ್ದು ಮುಂದೆ ಬರ್ತಾ ಹೋದ್ಹಾಗೆ ಟಿವಿಗಳಲ್ಲಿ ಜಾಹೀರಾತನ್ನು ಕೊಡುವಂತದ್ದು ಭಿತ್ತಿ ಪತ್ರಗಳನ್ನು ಹಂಚುವಂತದ್ದು ಇತ್ಯಾದಿ ಹಲವಾರು ಮಾರ್ಗಗಳನ್ನು ನಾವು ನೋಡ್ತೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಬಹಳಷ್ಟು ಜನರನ್ನು ತಲುಪಲಿಕ್ಕೆ ಸಾಧ್ಯ ಇರುವಂತದ್ದು ಅದು ಅಂತರ್ಜಾಲದ ಸಹಾಯದ ಮೂಲಕ ಜಾಹೀರಾತನ್ನು ಕೊಡುವಂತದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಎಲ್ಲ ನಮ್ಮ ಜನ್ರೇಷನ್ ಏನಿದೆ ಮೊಬೈಲಿನ ಕಡೆಗೆ ಅಥವಾ ಅಂತರ್ಜಾಲವನ್ನು ಬಳಸುವತ್ತ ಸಾಗ್ತಾಯಿದ್ದಾರೆ ಅದರ ಶಿಕ್ಷಣ ಅವರಿಗೆ ದೊರೆಕಿದೆ ಎಲ್ಲರಿಗೂ ಕೂಡ ಅದರ ಅರಿವು ಇರುವುದ್ರ ಕಾರಣ ಹೆಚ್ಚಿನ ಜನರೂ ಕೂಡ ಜಾಹೀರಾತನ್ನು ಅಥವಾ ಅಂತರ್ಜಾಲದ ಬಳಕೆಯ ಬಗ್ಗೆ ತಿಳಿದುಕೊಂಡಿದ್ದಾರೆ ಈ ರೀತಿ ಅಂತರ್ಜಾಲದ ಬಳಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಯೂಟೂಬ್ ಫೇಸ್ಬುಕ್ ಇನ್ಷ್ಟಾಗ್ರಾಮ್ ಮುಂತಾದ ಆ್ಯಪ್ಗಳನ್ನು ಬಳಸುವಂತಹ ಸಂದರ್ಭದಲ್ಲೂ ಕೂಡ ನಾವು ಜಾಹೀರಾತುಗಳನ್ನು ಮಧ್ಯ ಮಧ್ಯ ಹಾಕುವುದ್ರಿಂದ ಈ ರೀತಿ ಅದು ಜನರು ನೋಡಬೇಕಾಗುವಂತಹ ಅನಿವಾರ್ಯತೆ ಸೃಷ್ಟಿ ಆಗ್ತದೆ ಮತ್ತದು ಹೆಚ್ಚಿನ ಪರಿಣಾಮಕಾರಿಯಾಗಿಯೂ ಕೂಡ ಕೆಲಸ ಮಾಡ್ಬೋದು ಇತ್ತೀಚಿನ ದಿನಗಳಲ್ಲಿ ಯಾರಲ್ಲಿ ಏನು ಇಲ್ಲಾಂತ ಹೇಳಿದ್ರೂ ಕೂಡ ಒಂದು ಮೊಬೈಲ್ ಫೋನಂತು ಖಂಡಿತ ಇರುತ್ತದೆ ಮತ್ತು ತಮಗೆ ಬಂದ ವಿಷಯಗಳು ಒಳೆದು ಒಳ್ಳೆಯದು ಅಂತ ಅನ್ನಿಸಿದಾಗ ಅದನ್ನು ಇತರರಲ್ಲಿ ಅದನ್ನು ಹಂಚಿಕೊಳ್ಳುವಂತಹ ಸಂಭವವು ಕೂಡ ಈ ಇದರಲ್ಲೇ ಮೊಭೈಲಿನ ಮೂಲಕ ಆಗುವಂತದ್ದು ಹಾಗಾಗಿ ಪ್ರಸುತ ಸಂದರ್ಭದಲ್ಲಿ ಹೆಚ್ಚಿನ ಜನ್ರನ್ನು ತಲಪಬೇಕು ಅಂತ ಹೇಳಿದ್ರೆ ಅದು ಮೊಬೈಲಿನ ಮೂಲಕ ಅಥವಾ ಅಂತರ್ಜಾಲದ ಸಹಾಯದ ಮೂಲಕ ಮಾತ್ರ ಸಾಧ್ಯ ಈ ಹಿಂದಿನ ಸಾಂಪ್ರದಾಯಿಕ ಪದ್ಧತಿಗಳನ್ನು ಕೂಡ ಅನುಸರಿಸ್ಬೋದು ಆದರೆ ಅದು ಹೆಚ್ಚಿನ ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗದೇ ಇರಬಹುದು ಆ ಕಾರಣಕ್ಕಾಗಿ ಮೊಬೈಲ್ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳ್ಬೌದು ನಮ್ಮ ಮೇಲೆ ಪ್ರಭಾವ ಬೀರುವಂತಹ ಅತ್ಯಂತ ಸೃಜನಶೀಲವಾದ ಒಂದು ಜಾಹೀರಾತಿನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಹಿಂದಿನ ಐಡಿಯಾ ಸಿಮ್ನವರು ತಂದಂತಹ ಒಂದು ಜಾಹೀರಾತು ಶಾಲೆಯಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಕಷ್ಟ ಆಗ್ತದೆ ಯಾವುದೋ ಒಂದು ಹಳ್ಲಿಯಲ್ಲಿರುವಂತಹ ಮಕ್ಕಲಿಗೆ ಪೇಟೆಯ ಶಾಲೆಗಳಿಗೆ ಬರುದು ಕಷ್ಟ ಆಗ್ತದೆ ಸಾಂಪ್ರದಾಯಿಕ ಶಿಕ್ಷಣವನ್ನು ಅಥವಾ ಔಪಚಾರಿಕ ಶಿಕ್ಷಣವನ್ನು ಪಡೆಯುವಂತದ್ದು ಅಸಾಧ್ಯ ಅನ್ನುವಂತಹ ಸಂದರ್ಭದಲ್ಲಿ ಐಡಿಯಾ ಒಂದು ಆಲೋಚನೆಯನ್ನು ತರ್ತದೆ ಅದರ ಜಾಹೀರಾತು ಹೇಗಿರ್ತದೆ ಅಂತ ಹೇಳಿದ್ರೆ ಅದು ಅವರ ನೆಟ್ವರ್ಕನ್ನು ಬಳಸ್ಕೊಂಡು ಅವರ ಅಂತರ್ಜಾಲವನ್ನು ಬಳಸ್ಕೊಂಡು ಆ ಮೊಬೈಲಿನ ಮೂಲಕ ಒಂದು ಕರೆ ಮಾಡಿ ಶಿಕ್ಷಕರು ಪೇಟೆಯ ಶಾಲೆಯಲ್ಲಿ ಪಾಠ ಮಾಡುವಾಗ ಮಕ್ಕಳು ಮೊಬೈಲ್ ಫೋನ್ ಮುಖಾಂತರ ತಮ್ಮ ಹಳ್ಳಿಯಲ್ಲೇ ಕುಳಿತು ಅದೇ ಶಿಕ್ಷಣವನ್ನು ಪಡೀತಾರೆ ಅವರಷ್ಟೇ ಗುಣಮಟ್ಟದ ಶಿಕ್ಷಣವನ್ನು ಪಡೀತಾರೆ ಮತ್ತು ಅವರಷ್ಟೇ ಅಂಕವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವುದನ್ನು ಬಿಂಬಿಸುವಂತಹ ಒಂದು ಜಾಹೀರಾತನ್ನು ಕೊಟ್ಟಿದ್ದರು ಈ ಜಾಹೀರಾತು ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿರುವಂತದ್ದು ಈ ಜಾಹೀರಾತು ಸ್ವಲ್ಪ ದೀರ್ಘವಾಗಿದೆ ಆದರೂ ಕೂಡ ಅದು ಕೊಡುವಂತಹ ಸಂದೇಶ ಏನಿದೆ ಅದು ಅತ್ಯಂತ ಸ್ಪಷ್ಟವಾಗಿ ಜನರಿಗೆ ತಲಪುವಂತದ್ದು ಅದು ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಆ ಜಾಹೀರಾತನ್ನು ಕಟ್ಟಿಕೊಡಲಾಗಿದೆ ಅದಲ್ಲದೆ ಎಲ್ಲರನ್ನು ಕೂಡ ಜಾಹೀರಾತು ಆಕರ್ಷಿಸಬೇಕು ಎಲ್ಲರು ಕೂಡ ಅದರತ್ತ ಗಮನ ಬರಬೇಕು ಅನ್ನುವುದಾದರೆ ನಾನು ವೈಯಕ್ತಿಕವಾಗಿ ಸಲಹೆ ಕೊಡುವಂತದ್ದು ಹಾಸ್ಯದ ಮೂಲಕ ಜಾಹೀರಾತುಗಳನ್ನು ತರುವಂಥದ್ದು ನಾವು ಸಿಮೆಂಟಿಗೆ ಸಂಬಂಧಪಟ್ಟಹಾಗೆ ಅಥವಾ ಚೆ ಬಬಲ್ ಗಮ್ಮಿಗೆ ಸಂಬಂಧಪಟ್ಟಂತೆ ಕೆಲವು ಜಾಹೀರಾತುಗಳನ್ನು ನೋಡ್ತೇವೆ ಟಿವಿ ಮಾಧ್ಯಮದಲ್ಲಿ ಅಂದರೆ ದೃಶ್ಯ ಮಾಧ್ಯಮದ ಮುಖಾಂತರ ಕೊಡುವಾಗ ಅದನ್ನು ಅತ್ಯಂತ ಹಾಸ್ಯಾಸ್ಪದವಾಗಿ ಆ ಜಾಹೀರಾತನ್ನು ಮಾಡ್ತಾರೆ ಈ ಹಾಸ್ಯಾಸ್ಪದವಾಗಿ ಜಾಹೀರಾತನ್ನು ಮಾಡುವುದ್ರಿಂದ ಇದು ಅತ್ಯಂತ ಹೆಚ್ಚು ಬೇಗ ಜನರನ್ನು ತಲುಪ್ಬೋದು ಅವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಲಿಕ್ಕೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾಧ್ಯ ಆಗ್ತದೆ ಅನ್ನುವಂತದ್ದು ಸತ್ಯ ಹಾಗಾಗಿ ನಾ ಹೆಚ್ಚಿನ ಜನರನ್ನು ತಲಪಬೇಕು ಹೆಚ್ಚು ಪ್ರಭಾವ ಬೀರಬೇಕು ಅಂತ ಹೇಳಿದ್ರೆ ಈ ಹಾಸ್ಯದ ಮಾಧ್ಯಮವನ್ನು ಕೂಡ ಬಳಸಿಕೊಳ್ಬೋದು ಅನ್ನುವಂತದ್ದು ಒಂದು ನನ್ನ ಒಂದು ನಂಬಿಕೆ ಇದಲ್ಲದೆ ನಾವು ಈಗ ಸಾಕಷ್ಟು ಜಾಹೀರಾತುಗಳನ್ನು ನೋಡ್ತೇವೆ ಅದು ಅತ್ಯಂತ ಸಂಕೀರ್ಣವಾಗಿರ್ತದೆ ಅಥವಾ ಅದನ್ನು ಅತ್ಯಂತ ಸಂಕೀರ್ಣವಾಗಿ ಮಾರ್ಪಡಿಸಲಾಗ್ತದೆ ಅದು ಎಷ್ಟರ ಮಟ್ಟಿಗೆ ಸಂಕೀರ್ಣತೆಯನ್ನು ಹೊಂದಿರ್ತದೆ ಅಂತ ಹೇಳಿದರೆ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅದನ್ನು ಅರ್ಥ ಮಾಡಿಕೊಲ್ಲುವುದಕ್ಕೂ ಕೆಲವೊಮ್ಮೆ ಕಷ್ಟ ಅದರಲ್ಲಿರುವ ಗುಣಗಳೇನು ಅಥವಾ ಅದನ್ನು ಯಾಕೆ ಬಳಸ್ಬೇಕು ಅನ್ನುವುದರ ಪರಿಜ್ಞಾನವೇ ಇಲ್ಲದಂತಾಗ್ತದೆ ಅಂತ ಇದೆಲ್ಲದ್ರ ಜೊತೆಗೆ ಒಬ್ಬ ಜಾಹೀರಾತು ಕೊಡುವಾಗ ನಾವು ಯೋಚನೆ ಮಾಡಬೇಕಾದದ್ದು ಏನು ಅಂತ ಹೇಳಿದರೆ ಆ ಜಾಹೀರಾತು ಉತ್ಪ್ರೇಕ್ಷೆ ಆಗಿರ್ಬೋದು ಆದ್ರೂ ಕೂಡ ಆ ಜಾಹೀರಾತಿನಲ್ಲಿ ಕೊಡುವಂತಹ ವಿಷಯಗಳೇನಿದೆ ಅದು ಸ್ಪಷ್ಟವಾಗಿರಬೇಕು ಅರ್ಥವಾಗುವಂತಿರಬೇಕು ಮತ್ತು ಅದು ನೈಜತೆಗೆ ಹತ್ತಿರವಾಗಿರಬೇಕು ಒಂದು ಜಾಹೀರಾತು ಕೊಟ್ಟ ತಕ್ಷಣ ಆ ಜಾಹೀರಾತಿನಲ್ಲಿರುವುದು ಎಲ್ಲವೂ ಸತ್ಯ ಅಂತಲ್ಲ ಆದರೆ ಅದರಲ್ಲಿ ಅದು ಸತ್ಯಕ್ಕೆ ಹತ್ತಿರವಾದಂತದ್ದಾಗಿರಬೇಕು ಯಾವುದೋ ಒಂದು ಅಲ್ಲಸಲ್ಲದ ವಿಷಯಗಳನ್ನ ಸುಳ್ಳನ್ನು ಬಿಂಬಿಸಲಿಕ್ಕೆ ಹೋಗಬಾರ್ದು ಜಾಹೀರಾತುಗಳ ಮೂಲಕ ಈ ರೀತಿ ಮಾಡುವುದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಜನರ ಹಾದಿಯನ್ನು ತಪ್ಪಿಸುವಂತಹ ಕೆಲಸ ಕೂಡ ಆಗ್ತದೆ ಜೊತೆಗೆ ಅವರ ನಂಬಿಕೆಯನ್ನು ಕಳೆದುಕೊಳ್ಳುವಂತ ಕೆಲಸ ಕೂಡ ಆಗ್ತದೆ ಯಾವುದೇ ಒಂದು ಕಂಪೆನಿ ಇರಲಿ ಅಥವಾ ಯಾವುದೇ ಒಂದು ಸಂಸ್ಥೆ ಇರಲಿ ಅದು ಜಾಹೀರಾತನ್ನು ಯಾಕೆ ಕೊಡ್ತದೆ ಅಂತ ಹೇಳಿ ಗ್ರಾಹಕರನ್ನು ತಮ್ಮತ್ತ ಸೆಳೆದುಕೊಳ್ಲಿಕೋಸ್ಕರ ಮಾಡುವಂಥದ್ದು ಜಾಹೀರಾತನ್ನು ಹೆಚ್ಚು ಹೆಚ್ಚು ಕೊಡುವ ಮೂಲಕ ಹೆಚ್ಚು ಹೆಚ್ಚು ಗ್ರಾಹಕರನ್ನು ಅದು ಸಂದರ್ಶಿಸುತ್ತದೆ ಹೆಚ್ಚು ಹೆಚ್ಚು ಗ್ರಾಹಕರನ್ನು ಅದು ತಲುಪ್ತದೆ ಈ ರೀತಿ ಹೆಚ್ಚು ಗ್ರಾಹಕರನ್ನು ತಲುಪುವ ಉದ್ದೇಶ ಏನು ಅಂತ ಹೇಳಿದರೆ ತಮ್ಮ ಸಂಸ್ಥೆ ಸುದೀರ್ಘ ಕಾಲದವರೆಗೂ ಮುಂದುವರಿಯಬೇಕು ಮತ್ತು ಹೆಚ್ಚಿನ ಲಾಭವನ್ನು ಗಳಿಸ್ಬೇಕು ಅನ್ನುವಂತ ಉದ್ದೇಶದಿಂದಲೇ ಆಗಿರ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಇಲ್ಲ ಸಲ್ಲದ ಜಾಹೀರಾತುಗಳನ್ನು ಕೊಡುವಂತದ್ದು ಸುಳ್ಳು ಸುಳ್ಳು ಹ ಸುದ್ದಿಗಳನ್ನು ಹಬ್ಬಿಸುವ ಮೂಲಕ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಜನರು ನಂಬಿಕೆಯನ್ನು ಕಳ್ದುಕೊಳ್ತಾರೆ ಆ ಸಂಸ್ಥೆಯ ಮೇಲಿನ ನಂಬಿಕೆ ಆಗಿರ್ಬೋದು ಅಥವಾ ಬೇರೆ ಇತರ ವಿಷಯಗಳು ಕೂಡ ಆಗಿರ್ಬೋದು ಬೇರೆ ಈಗ ಒಂದು ಸಂಸ್ಥೆಯ ಜಾಹೀರಾತು ಆ ರೀತಿ ಇದೆ ಅಂತ ಹೇಳಿದರೆ ಅವರಿಗೆ ಜಾಹೀರಾತಿನ ಮೇಲೆಯೇ ನಂಬಿಕೆ ಹೋಗ್ಬೋದು ಹಾಗಿರುವಾಗ ಜಾಹೀರಾತು ಅನ್ನುವಂತ ಮಾಧ್ಯಮವೇ ಕೆಲಸ ಮಾಡದೆ ಇರಲಿಕ್ಕು ಸಾಕು ಆದರೆ ಇತ್ತ ನಾವೆಲ್ಲರೂ ನೋಡ್ತಾಯಿದ್ದೇವೆ ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಏನಿದೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಒಂದೊಂದು ವಿಭಾಗ ಇದ್ದ ಹಾಗೆ ಜಾಹೀರಾತು ಅನ್ನುವಂತಹ ಒಂದು ವಿಭಾಗ ಇದೆ ಅವುಗಳಿಗೆ ಜಾಹೀರಾತು ಕೊಡುವಂತದ್ದೇ ಕೆಲಸ ಅದಕ್ಕೆ ಅಂತಲೇ ಕೆಲವು ಕಂಪೆನಿಗಳು ಸಂಸ್ಥೆಗಳು ಹುಟ್ಟಿಕೊಳ್ತವೆ ಆ ಸಂಸ್ಥೆಯ ಮೂಲಕ ಜಾಹೀರಾತುಗಳನ್ನು ಕೊಡಲಾಗ್ತದೆ ಹೀಗೆ ಮಾಡುವುದ್ರ ಮೂಲಕ ಏನಾಗ್ತದೆ ಅಂತ ಹೇಳಿದರೆ ತಮ್ಮ ಸಂಸ್ಥೆಯನ್ನು ಹೆಚ್ಚು ಹೆಚ್ಚು ಪ್ರಚಾರ ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು